ಹೇಳಿ ಸರ್ ಹಾಂ ಸರ್ ಹಾಂ ಸರ್ ಪೂರ್ವಿಕ ಮೊಬೈಲ್ ಶಾಪ್ ಗದಗ ರೀ ಹೇಳಿ ಸರ್ ಯಾವತ್ತಿಗೆ ಹಾಂ ಸರ್ ಹೊಸದು ಸರ್ ಚಲೋ ಮೊಬೈಲ್ ಎಲ್ಲ ಬ್ರಾಂಡೆಡ್ ಮೊಬೈಲ್ ಇದ್ದಾವೆ ಸರ್ ವಿವೋ ಇದೆ ಒಪ್ಪೋ ಇದೆ ರೀ ರೆಡ್ಮಿ ಪೈ ಜಿ ಇದೆ ರೀ

ಹದಿನೈದು ಇಂದ ಸಿಗ್ತಾವೆ ಸರ್ ನಮ್ಮ ಹದಿನೈದು ಇಂದ ಇಪ್ಪತ್ತು ಸಾವಿರ ಮುಟ ಸಿಗ್ತಾವೆ ಮೂವತ್ತು ಸಾವಿರ ಮುಟ ಇದಾವೆ ರೀ ಹಾಂ ನೀವು ಯಾವ ಮೊ ಯಾವ ಮೊಬೈಲ್ ಬೇಕಂತೀರೊ ಅದ್ರ ಮೇಲೆ ಹೇಳ್ಬೌದು ನಾವು ರೆಡ್ಮಿ ಇದೆ ಸರ್ ರೆಡ್ಮಿ ಈಗ ನೋಟ್ ಟ್ವೆ ನೋಟ್ ಟ್ವಲ್ ಇದೆ ರೀ ಹಾಂ ಟ್ವೆಂಟೀ ಪೋರ್ ತೌಸಂಡ್ ಇದೆ ಪೀಚರ್ಸ್ ಬಂದ್ಬಿಟ್ಟು ಏಟ್ ಜಿ ಬಿ ರ್ಯಾಮು ಟೂ ಪಿಪ್ಟಿ ಸಿಕ್ಸ್ ಜಿ ಬಿ ಪಿಪ್ಟಿ ಎಮ್ ಪಿ ಕ್ಯಾಮ್ರಾ ತರ್ಟಿನ್ ಎಮ್ ಪೀ ಸಿಕ್ಸ್ಟಿನ್ ಎಮ್ ಪಿ ಪ್ರಂಟ್ ಕ್ಯಾಮ್ರಾ ಮತ್ತು ಬ್ಯಾಟ್ರಿ ಪೋರ್ ಫೋರ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಹಾಂ ಸರ್ ಎಲ್ಲದು ಕ್ಲಿಯರ್ ಇದೆ ಸರ್ ಚಾರ್ಜರ್ ಕೊಡ್ತೀವಿ ಚಾರ್ಜರ್ ಕೊಡ್ತೀವಿ ಅದನ್ನು ತಗೊಂಡರೆ ಒಂದು ವಾಚ್ ಪ್ರೀ ಇದೆ ಸರ್ ಸ್ಮಾರ್ಟ್ ವಾಚ್ ಪ್ರೀ ಬರುತ್ತೆ ಸರ್

ಹಾಂ ಏನಿಲ್ಲ ಒಂದು ಆಧಾರ್ ಕಾರ್ಡ್ ತಗೊಬಂದ್ಬಿಡಿ ಸರ್ ಬೆಳಗ್ಗೆ ಹತ್ತು ಗಂಟೆಯಿಂದ ಬೆಳಗ್ಗೆ ಹತ್ತು ಗ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ಮುಟ ಇರ್ತೀವಿ ಹಾಂ ಇ ಎಮ್ ಐಯೂ ಮಾಡ್ಕೊಡ್ತೀವಿ ಸರ್

ಓಕೆ ಸರ್ ಓಕ್